ಹಲೋ ಸರ್ ನಮಸ್ತೆ ಸರ್ ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿಬಿಟ್ಟು ಸರ್ ಇದು ಬ್ಯಾಂಕ್ ಆಫ್ ಬರೋಡಾ ಅಲ್ವ ಸರ್ ಇದು ಹಾಂ ಸರ್ರ್ ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿಬಿಟ್ಟು ಸರ್ ಹಾಂ ಸರ್ ನಾವು ಇಲ್ಲೇ ಸಾಗರ್ದಲ್ಲಿ ವರ್ಕ್ ಮಾಡ್ಕೊಂಡು ಇರೋದು ನಾವು ಹಾಂ ಸರು ನಿಮ್ಮ ಬ್ಯಾಂಕಲ್ಲಿ ಒಂದು ಅಕೌಂಟ್ ಮಾಡಬೇಕು ಅಂತ ಇದ್ದೀವಿ ಸರ್ ನಾವು ಹಾಂ ಸರ್ ಅದು ಅಕೌಂಟ್ ಮಾಡೋದಕ್ಕೆ ಏನೇನು ಕೊಡಬೇಕು ಅಂತ ಗೊತ್ತಿಲ್ಲ ಅದೇನೇನು ಕೊಡಬೇಕು ಅಂತ ಸ್ವಲ್ಪ ಹೇಳಿದ್ರೆ ನಾ ಅದೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಬರ್ತೀವಿ ಸರ್

ಸರಿ ಸರ್ ಸರ್ ಮತ್ತು ಅದಕ್ಕೆ ಅಮೌಂಟ್ ಏನರ ಕಟ್ಟಬೇಕಾ ಸರ್ ಹಾಂ ಸರ್ ಸರಿ ಸರ್

ಹ್ಞೂ ಸ

ಹಾಂ ಸ

ಹೌದಾ ಸ ಓಕೆ ಸ ಹೌದು ಸ ಹಾಂ ಹೌದಾ ಸರ್ ಅದು ಮಿನಿಮಮ್ ಬ್ಯಾಲೆನ್ಸ್ ಅಂದ್ರೆ ಎಷ್ಟು ಇರಬೇಕಾಗತ್ತೆ ಸರ್ ಅಲ್ಲಿ

ಹೌದಾ ಸ

ಹಾಂ ಸ ಆಮೇಲೆ ಸರ್ ಇದು ನನಗೆ ಇದು ಪಾಸ್ಬುಕ್ಕು ಮತ್ತು ಎ ಟಿ ಎಮ್ ಕಾರ್ಡು ತಕ್ಷಣ ಕೊಡ್ತೀರಾ ಸರ್ ಅಲ್ಲೇ

ಹಾಂ ಸ ಹಾಂ ಆಮೇಲೆ ಸರ್ ಇದು ನಂಗೆ ಚಕ್ ಬುಕ್ ಬೇಕು ಅಂದ ತಕ್ಷಣ ಏನು ಮಾಡ್ಬೇಕು ಸರ್ ನಾನು ಓಕೆ ಓಕೆ ಸರಿ ಹ್ಞೂ ಸರಿ ಸರ್ ಆಯ್ತು ಸರ್ ಬರ್ತೀನಿ ಸರ್ ತ್ಯಾಂಕ್ ಯು ಸ